ಪ್ರವಾಸಿಗರಿಗೆ ಹೋಮ್ ಸ್ಟೇ ನೀಡುವಂತಹ ಯಾವುದೇ ಒಂದು ಮನೆಗಳು ನಮ್ಮ ಹತ್ತಿರದಲ್ಲಿ ಇಲ್ಲ ಆದರೆ ನಮ್ಮ ಹತ್ತಿರದ ಕೈವಾರದಲ್ಲಿ ದೇವಸ್ಥಾನದ ಪಕ್ಕ ದೇವಸ್ಥಾನದವರೇ ಮಾಡಿರುವಂತಹ ಛತ್ರಗಳಿದ್ದು ಅಲ್ಲಿ ಸ್ವಲ್ಪ ನಾಮಿನಲ್ಲಾಗಿ ಕಡಿಮೆ ವೆಚ್ಚದಲ್ಲಿ ಬಾಡಿಗೆಯನ್ನ ವಸೂಲಿ ಮಾಡಿ ಒಳ್ಳೆಯವಾದಂಥ ಒಂದು ರೂಮ್ಗಳನ್ನು ನೀಡುತ್ತಾರೆ